ಬೈಕ್ಗಳಲ್ಲಿ ಥ್ರೀ ಮೆಂಬರ್ಸ್ ಹೋಗಬಾರದು ಮತ್ತು ಹಾಗೂ ನಾವು ಬೈಕಲ್ಲಿ ಚಲಾಯಿಸುವಾಗ ನಾವು ನಮ್ಮದೇ ಆದಂತಹ ನಮ್ಮ ಪಾಲನೆಯನ್ನು ಅನುಸರಿಸಬೇಕು ಹಾಗೂ ನಾವು ರಾಂಗು ರೂಟ್ಗಳಲ್ಲಿ ಹೋಗಬಾರದು ಟ್ರಾಫಿಕ್ ಕಂಡಾಗ ನಿಧಾನವಾಗಿ ಚಲಿಸಿ ನಾವು ನಾವು ನಮ್ಮದೇ ಆದಂತಹ ಎಲ್ಲ ತರಹ ನಮ್ಮ ಪಾಲನೆಯನ್ನು ಮಾಡಬೇಕು ಪಾಲನೆಯನ್ನು ಮಾಡಬೇಕು ನಾವು ನಮ್ಮ ಬೈಕ್ಗಳಲ್ಲಿ ಜಾಸ್ ಥ್ರೀ ಮೆಂಬರ್ಸ್ ಹಾಗೂ ಬೇರೆಯವರನ್ನ ಜಾಸ್ತಿ ಕೂರಿಸ್ಕೊಳ್ಬಾರದು ಹಾಗೂ ನಾವು ಎಲ್ಲಿಗೆ ಹೋಗ್ಬೇಕಾದರೂ ನಾವು ಹೆಲ್ಮೆಟನ್ನು ತೆಗೆದು ಹಾಕೊಂಡು ಹೋಗಲೇಬೇಕು ಏಕೆಂದರೆ ನಾವು ಈ ಒಂದು ಒಂದು ಕಿಲೋಮೀಟರ್ ಹೋಗ್ತಾವೆ ಅಂದರು ಉತ್ತಮ ಎಲ್ಮೆಟ್ ಇದ್ದರೆ ಅದರಿಂದ ನಾವು ಈವಾಗ ಎಲ್ಲಿ ಹೋದ್ರೂ ನಾವು ಹೆಲ್ಮೆಟನ್ನು ಬಳ ಹಾಕ್ಕೊಂಡು ಹೋಗ್ಬೇಕು ಮತ್ತು ಡ್ರೈವಿಂಗ್ ಮಾಡುವಾಗ ನಾವು ಗಾಡಿ ಓಡಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಫೋನನ್ನ ನೋಡಬಾರದು ಏಕೆ ಫೋನ್ ನೋಡಬಾರ್ದು ಫೋನಿಂದ ಎಷ್ಟೋ ಸಾವುಗಳಾಗಿ ಅನಾಹುತಗಳಾಗಿವೆ ಮತ್ತು ನಾವು ಗಾಡಿಯಲ್ಲಿ ಚಲಾಯಿಸಬೇಕಾದರೆ ನಮ್ಮದೇ ಆದಂತಹ ನಾವು ನಮ್ಮ ದಾರಿಯಲ್ಲಿ ನಿಧಾನವಾಗಿ ಸ್ಪೀಡಾಗಿ ಹೋಗದೆ ಹೋಗಬೇಕು ಹಾಗೂ ನಾನು ನಮ್ಮದೆ ಆ ಕಡೆ ಈ ಕಡೆ ಬರುವ ಬೈಕ್ಗಳಿಗೆ ತೊಂದರೆ ಕೊಡದೇ ನಾವು ನಮ್ಮ ದೃಷ್ಟಿ ದೃಶ್ಯದಲ್ಲೇ ಹೋಗಬೇಕು ಹಾಂ ಮತ್ತು ನಾವು ಬೈಕ್ಗಳಲ್ಲಿ ಹೋಗಬೇಕಾದರೆ ನಮ್ಮದೇ ಆದಂತಹ ಯಾವುದೇ ಬೇ ಬೇರೆಯವರು ಬಂದು ಕೈ ಒಡೆದಾಗ ಅವರನ್ನು ಕೂರಿಸಿಕೊಳ್ಳದೆ ನಾವು ಹೋಗಬೇಕು ಏಕೆಂದರೆ ಅವರನ್ನು ಕೂರಿಸ್ಕೊಂಡು ಹೋದ್ರೆ ನಾವು ನಮ್ಮಿಂದೆ ನಾನು ಅವರು ತೊಂದರೆ ಕೊಟ್ಟಂತೆ ಆಯ್ತದೆ ಅದಲ್ಲದೇ ನಾವು ಎಲ್ಮೆಟ್ ಹಾಕೊಳ್ತೇವೆ ಇರ್ತೀವಿ ಮತ್ತು ಪೋಲೀಸ್ ಕಂಡಾಗ ನಾವು ಟ್ರಾಫಿಕ್ಗಳಲ್ಲಿ ಹೋಗಿ ಫೈನ್ ಕಟ್ಟೋದು ನಾವು ಎಲ್ಲ ನೋಡಿದ್ದೀವಿ ಏಕೆಂದರೆ ಮ ಎಲ್ಲ ಅಂತ್ರ ನಡೆದಿದೆ ಹಾಗೂ ನಮ್ಮ ಬೈಕ್ಗಳಲ್ಲಿ ಚಲಾಯಿಸುವಾಗ ನಿಧಾನವಾಗಿ ಚಲಿಸಿ ಎಲ್ಲಿ ಆದ್ರೂ ಹಂಪ್ಸ್ ಮತ್ತು ಹಳ್ಳ ಕೊಳ್ಳಗಳಲ್ಲಿ ನಿಧಾನವಾಗಿ ಚಲಿಸಿ ಮತ್ತು ವಯ್ಸು ಆಗದವ್ರನ್ನು ನಿಧಾನವಾಗಿ ಕರ್ಕೊಂಡು ಹೋಗ್ಬೇಕು ನಾವು ಜಾಸ್ತಿ ಥ್ರೀ ಮೆಂಬರ್ಸ್ ಅಲ್ಲದೇ ಯಾರಾದ್ರೂ ಬಂದ್ ಒಸಿ ಕೈನ ಅಲ್ಲಿಗಂಟ ಬಿಟ್ಕೊಡಪ್ಪ ಅಂತ ಅಂದ್ರೆ ಹೋಗಿ ಕೇಳಬಾರ್ದು ಆಗಲ್ಲಂತ ಹೇಳಿ ನಮ್ಮ ನಮ್ಮ ಅದರಲ್ಲಿ ಹೋಗ್ಬೇಕು ಮತ್ತು ಪೆಟ್ರೋಲ್ ಬಂಕ್ ಕಂಡಾಗ ನಮ್ಮದೆಂತಹ ದಾರಿಯಲ್ಲಿ ನಾವು ಆ ಕಡೆ ಈ ಕಡೆ ನೋಡಿ ಹೋಗಿ ಪೆಟ್ರೋಲನ್ನು ಹಾಕಿಸಿಕೊಂಡು ನಿಧಾನವಾಗಿ ಚಲಿಸುತ್ತಾ ನಂತರ ನಾವು ನಮ್ಮದೇ ಆದಂತಹ ರೂಟಲ್ಲಿ ಹೋಗಬೇಕು ನ ಬೈಕಲ್ಲಿ ಚಲಾಯಿಸುವಾಗ ಯಾವುದೇ ಕಾರಣಕ್ಕೂ ಮಾತಾಡದೆ ಹಾಗೂ ಮತ್ತು ನಾವು ಯಾವುದೇ ಆದಂತಹ ಫ್ರೆಂಡ್ಗಳೇ ಹೋಗ್ಬೇಕಾದ್ರೆ ಒಂಥರ ಏ ಬಾ ಅಂದ್ಕೊಂಡು ಸ್ಪೀಡಾಗಿ ಹೋಗೋದು ನಂತರ ಕೇರ್ಲೆಸ್ಸೇ ಇರೋಲ್ಲ ಆ ಥರ ಹೋಗ್ಬಾರ್ದು ಏಕೆಂದ್ರೆ ನಾವು ನೋಡಿದ್ದೀವಿ ಎಲ್ಲ ಕೇಳ್ತಾಯಿರ್ತದೆ ವಯಸ್ಸಾದವರೆಲ್ಲ ಹೇಳ್ತಾರೆ ಏನಕ್ಕಪ್ಪ ನಿಮ್ಮ ಆಡ್ರ್ ಆಟನೆಲ್ಲ ನಾವು ಆಡಿರ್ತೀವಿ ಯಾಕಂದ್ರೆ ನಾ ಆಡ್ರ್ ಆಟ ನೀ ಆಡಿರೋದು ಈವಾಗ ಅವನ್ನೆಲ್ಲ ಬೇಡ ಯಾಕೆ ಗೊತ್ತಾ ಈಗ ನಾನು ಹೋಯ್ತಿದ್ದೆ ಕಾಲೇಜಿಗೆ ನಾವಾಗಿ ಹೋಗೋ ಹಾಗೆ ಆ ಥರ ಬೈಕ್ ತಗೊಂಡು ಹೋಗ್ತಾನಲ್ಲ ಅಂದ್ಕೊಂಡು ಎಲ್ಲ ಬೈತಾರೆ ಊರಲ್ಲಿ ಆ ಥರ ಎಲ್ಲ ಬಯಸ್ಬಾರ್ದು ಮತ್ತು ನಾವು ಹೋಗ್ಬೇಕಾದ್ರೆ ನಮ್ಮದೇ ಆದಂಥ ನಮ್ಮ ಅನುಸರಿಸ್ಕೊ ಹೋದ್ರೆ ಯಾರು ಏನೂ ಮಾತಾಡೋ ಅವಶ್ಯಕತೆಯೇ ಇರೋಲ್ಲ ಯಾಕೆಂದರೆ ನಾವು ನಮ್ಮದೇ ಆದಂತಹ ಹೋಯ್ತಿರ್ತೀವಿ ನಮ್ಮ ರಾ ನಮ್ಮ ರೂಟಲ್ಲಿ ಆದ್ದರಿಂದ ಯಾರು ಯಾ ಪೋಲೀಸರ್ದು ಕೇಳೋಲ್ಲ ಯಾಕೆಂದರೆ ನಮ್ಮ ಪಾಡಿಗೆ ನಾವು ಹೋಗ್ತಿರ್ತೀವಿ ನಾನು ಅಲ್ಲಿ ಏನು ಅನುಸರಿಸಬೇಕೊ ಕ್ರಮಗಳೆಲ್ಲ ನಮ್ಮ ಹತ್ರ ಇರುತ್ತೆ ರಿಯಲ್ ಡಾಕ್ಯುಮೆಂಟ್ಸ್ ಇರುತ್ತೆ ಗಾಡಿ ಬೇಕಾದಂಥ ಎಲ್ಮೆಂಟ್ ಇರುತ್ತೆ ನಾವು ಟೂ ಮೆಂಬರ್ಸ್ ಇರ್ತೀವಿ ಯಾರಿಗೆ ಕೇಳೋಲ್ಲ ಇಬ್ರು ಇದ್ರೆ ಇಬ್ರು ಎಲ್ಮೆಂಟ್ ಹಾಕಬೇಕು ಥ್ರೀ ಮೆಂಬರ್ಸ್ ಇರ್ತೀವಿ ಥ್ರೀ ಮೆಂಬರ್ಸ್ ಹಾಕಿರಬೇಕು ಥ್ರೀ ಮೆಂಬರ್ಸ್ ಹೋಗ್ಲೇಬಾರ್ದು ಗಾಡಿಯಲ್ಲಿ ಬಟ್ ನಾವು ನಾವು ಟೌನ್ಗಳಲ್ಲಿ ಥ್ರೀ ಮೆಂಬರ್ಸ್ ಹೋಗ್ತೀವಿ ಆದ್ರೂ ಎಚ್ಚರಿಕೆಯಿಂದ ನಾವು ಗಾಡಿನ ಓಡಿಸ್ಬೇಕು ಏಕೆಂದರೆ ಈಗಿನ ಸ್ಥಿತಿಗಳಲ್ಲಿ ಭಾರೀ ಅಪಾಯವಾಗಿದೆ ಏಕೆಂದ್ರೆ ಆ ಥರ ಸ್ಥಿತಿ ಒಳಗಾಗಿದ್ದೀವಿ ಏನೆಂದರೆ ಎಲ್ಲ ನಾವು ನೋಡಬೇಕಾದ್ರೆ ಏ ಆಕ್ಸಿಡೆಂಟ್ ಆಯ್ತಂತೆ ಕಣ ಎಲ್ಲೆಲ್ಲೂ ಯಾಕೆ ಏ ಗವರ್ಮೆಂಟ್ ಬಸ್ನವು ಬಂದು ಹೊಡ್ನಂತ ಯಾಕೆ ಇವನೇ ರಾಂಗ್ ರೂಟು ಬರೋ ಬಸ್ಸಿಗೋಗಿ ಹೊಡೆದಾನ ಆದ್ದರಿಂದ ಈ ಥರ ಎಲ್ಲ ಆಯ್ತದ ಅನ್ನೋದು ಕಂಡ್ಬರುತ್ತೆ ಯಾಕೋ ಒಸಿ ಹಿರೀಕ್ರು ಮಾತ್ನ ಕೇಳಬೇಕು ಅನ್ನೋದ್ನ ಅಂತ ಹೇಳ್ತಾರೆ ಅದಕ್ಕೆ ಒಸಿ ಹಿರೀಕ್ರ ಮಾತನ್ನು ಕೇಳಬೇಕು ಮತ್ತು ನಾವು ನಮ್ಮ ಅನುಸರಿಸಬೇಕಾದ್ರೆ ಪಾಲನೆಗಳ ಸರಿಯಾಗಿದ್ದರೆ ನಾನು ಯಾರು ನಮ್ಮನ್ನ ಏನು ಕೇಳೋಂಗಿಲ್ಲ ನಾವು ನಮ್ಮದೇ ಆದಂತಹ ರೂಟ್ಗಳಲ್ಲಿ ಹೋಗ್ಬೇಕು ಚಲಾಯಿಸಬೇಕು ನಾವು ಮತ್ತು ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಯಾವುದೇ ಕಾರ್ಣಕ್ಕೂ ಈ ಹಳ್ಳ ಮತ್ತು ಕೊಳ್ಳಗಳಲ್ಲಿ ಹಂಪ್ಸ್ ಬಂದಾಗ ಹಂಪ್ಸ್ ಬಂದರೆ ಎಗರಿಸೋದು ಆ ಥರ ಎಲ್ಲ ಹೋಗ್ಬಾರ್ದು ಏಕೆಂದ್ರೆ ನಾವು ಒಂದು ಹಂಪ್ಸ್ ಅಂತಾದರೂ ಬಂದಾಗ ಅಲ್ಲಿ ಥ್ರೀ ಮೆಂಬರ್ಸ್ ಇದ್ದರೆ ಒಬ್ಬರು ಈ ಬೀಳ್ಳೂಬೋದು ಮತ್ತು ಹಂಪ್ಸ್ ಹಾಕಿರೋದು ಯಾವ ಉದ್ದೇಶದಿಂದ ಹಾಕಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಚಲಾಯಿಸಬೇಕು ಸುಮ್ಮನೆ ಅಲ್ಲಿ ನಾಯಿ ನಿಂತಿರೋ ಸ್ಪೀಡಾಗಿ ಬಂದ್ಬಿಡೋದ ನಾಯಿಗೆ ಗುದ್ದು ಬಿಡೋದು ಆ ಕಡೆ ಈ ಕಡೆಯೂ ನೋಡಬೇಕು ಏಕೆ ಅಲ್ಲಿ ಒಂದು ಪ್ರಾಣಿ ಪಕ್ಷಿ ಇರ್ತಾವೆ ಸುಮ್ನೆ ನೀವು ನೀವು ಕ್ಯಾರ್ ಬಂದು ನುಗ್ಗಿ ಬಿಡೋದಲ್ಲ ಅದಕ್ಕೆ ಬೈಕಲ್ಲಿ ಓಡಿಸ್ಬೇಕಾದ್ರೆ ಕ್ರಮಗಳನ್ನು ಅನುಸರ್ಸ್ಬೇಕು